ಹಾಂ ಹಲೋ ಹೇಳಿ ಹಾಂ ಹೌದು ಏನಾಗಬೇಕಿತ್ತು ಅಂದರೆ ನಿಮಗೆ ನಿಮಗೆ ಯಾವ ಥರ ಪ್ಲೇಸಿಗೆ ಹೋಗಬೇಕು ಅಂತ ಇರುತ್ತೆ ಆ ಥರ ಅಂದರೆ ನಿಮಗೆ ಬೀಚಿಗೆ ಹೋಗಬೇಕು ಅಂತಾದರೆ ಬೇರೆ ಅಥವಾ ದೇವಸ್ಥಾನಗಳಲ್ಲಿ ಹೋಗಬೇಕಾದ್ರೆ ಬೇರೆ ಥರ ಇರುತ್ತೆ ಮತ್ತೆ ಒಂದು ಸ್ಥಳ್ಗಳಲ್ಲಿ ಎಷ್ಟು ನೀವು ಒಟ್ಟು ತಿರುಗಲಿಕ್ಕೆ ಇಚ್ಛಿಸ್ತೀರಾ ಅದರ ಮೇಲೆ ನಾವು ಪ್ಲೇಸಸನ್ನು ಹೇಳ್ತೇವೆ ನಿಮಗೆ ಅಂದರೆ ಯಾವ ಥರ ಬೇಕು ನಿಮಗೆ ತಾ ಹೈಕಿಂಗ್ ಥರ ಬೇಕಾ ಅಥವಾ ದೇವಸ್ ತೀರ್ಥಕ್ಷೇತ್ರಗಳಿಗೆ ಭೇಟಿ ಮಾಡೋ ಥರದ್ದು ಬೇಕಾ ಟೆಂಪಲ್ಸ್ ಆದರೆ ಮಂಗಳೂರಲ್ಲಿ ಆದರೆ ತುಂಬ ಒಟ್ಟೊಟ್ಟಿಗೆ ನಿಮಗೆ ತುಂಬ ಸಿಗ್ತದೆ ಗೋಕರ್ಣ ಆಗಿರ್ಬೋದು ಕಟೀಲು ಆಗಿರ್ಬೋದು ಕುದ್ರೋಳಿ ಆಗಿರ್ಬೋದು ಆದರೆ ಚೂರು ಒಂದು ಎರಡು ಮೂರು ಗಂಟೆಗಳನ್ನು ನಂತರ ಹೋಗಬೇಕಾದ್ರೆ ಧರ್ಮಸ್ಥಳ ಸೌತಡ್ಕ ಶಿಶಿಲ ಹೀಗೆ ತುಂಬ ದೇವಸ್ಥಾನಗಳು ಉಂಟು ನೀವು ಯಾವ ರೀಸನನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಿ ಅದೇ ದಕ್ಷಿಣ ಕನಡದಲ್ಲೇ ಮಂಗಳೂರು ಆಚೆ ಅಂದರೆ ಮಂಗಳೂರಲ್ಲೇ ಎಲ್ಲ ಕವರ್ ಮಾಡಬೇಕಾ ಅಥವಾ ಅದ್ರ ಆ ಕಡೆ ಹೋಗಿ ಎಲ್ಲಿ ಆದರೂ ಸುತ್ತೋದು ಹಾಗಿದ್ದರೆ ಎಷ್ಟು ನಿಮಗೆ ಎಷ್ಟು ದಿನಗಳು ಬೇಕು ನಿಮಗೆ ಒಂದು ದಿನದಲ್ಲೇ ಎಲ್ಲ ಪೂರ್ತಿ ಆಗ್ವನ್ ಹಾಂ ಒಂದು ದಿನ ಅಂದರೆ ಬರಿ ನಿಮಗೆ ದೇವಸ್ಥಾನಗಳನ್ನು ಮಾತ್ರ ಅದರ ಅಕ್ಕಪಕ್ಕದ ಯಾವುದೇ ಇದನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ ನಾವು ಕುದ್ರೋಳಿ ಗೋಕರ್ಣ ಕಟೀಲು ಅಷ್ಟೇ ಮತ್ತೆ ಟೈಮ್ ಉಳಿದ್ರೆ ಬೇಕಿದ್ದರೆ ನಿಮ್ಮನ್ನು ಸಮುದ್ರಗಳಿಗೆಲ್ಲ ಕರ್ಕೊಂಡೋಗ್ಬೌದು ಪಣಂಬೂರು ಅಂತ ನಮ್ಮಲ್ಲಿ ತಣ್ಣೀರುಬಾವಿ ಉಂಟು ಸೋಮೇಶ್ವರ ಉಂಟು ಪ್ಯಾಕೇಜ್ ನಿಮಗೆ ಊಟ ತಿಂಡಿಯೆಲ್ಲ ಸೇರಿಸಿ ಆದರೆ ಜಾಸ್ತಿ ಆಗುತ್ತೆ ಬರೀ ನಾವು ಕರ್ಕೊಂಡು ಹೋಗೋದಾದರೆ ಒಂದು ತೌಸಂಡ್ ತೌಸಂಡ್ ಫೈ ಹಂಡ್ರೆಡಲ್ಲೇ ಆಗುತ್ತೆ ಊಟ ತಿಂಡಿ ಸೇರಿಸಿದ್ರೆ ಒಂದು ಫೋರ್ ತೌಸಂಡ್ ಫೈ ತೌಸಂಡ್ ಎಲ್ಲ ಇಲ್ಲ ಇಲ್ಲ ಊಟ ಊಟವೆಲ್ಲ ನಮಗೆ ನಿಮಗೆ ಒಳ್ಳೆಯ ಫೈ ಸ್ಟಾರ್ ಹೋಟಲಲ್ಲೆಲ್ಲ ಕೊಡಿಸುವ ಸಣ್ಣ ಸಣ್ಣ ಅಂಗಡಿಯಲ್ಲಿ ಕೊಡ್ಸೋದಾದ್ರೆ ಕಡಿಮೆ ಮಾಡ್ಬೌದು ಅಂದರೆ ಮತ್ತೆ ನಿಮಗೆ ಬೇಕಿದ್ದರೆ ನಾವು ಮೊದಲಿಗೆ ಈಗ ಐದು ಸಾವಿರ ತಗೊಂಡು ಮತ್ತೆ ನಿಮ್ಮನ್ನು ಅಂದರೆ ಫುಡ್ಡಿಗೆ ಹೇಗೆ ಕರ್ಕೊಂಡೊಗ್ತೇವೆ ಅದರ ಮೇಲೆ ಬೇಕಾದ್ರೆ ಕಡಿಮೆ ಮಾಡ್ಬೋದು ಇದನ್ನು ಹಾಂ ಹಾಂ ರಾತ್ರಿ ಬೇಕಿದ್ದರೆ ನಿಮಗೆ ಉಳ್ಕೊಳ್ಳುವ ವ್ಯವಸ್ಥೆ ಆದರೆ ಮತ್ತೆ ಅದಕ್ಕೂ ಚಾರ್ಜಸ್ ಅಪ್ಲೈ ಆಗುತ್ತೆ ಇಲ್ಲ ಅಂತಾದರೆ ರಾತ್ರಿ ಊಟವೆಲ್ಲ ಸೇರಿಸಿ ಮಾಡ್ಬೌದು ಟೂ ಟೂರಿಸ್ಟ್ ವೆಯ್ಕಲ್ ಯಾವ ಥರ ಬೇಕು ವೋಲ ಬೇಕಾ ಅಥವಾ ಕಾರ್ ಟೈಪ್ ಅಂದರೆ ಎರಡು ಕಾರ್ ಬೇಕಾ ಅಥವಾ ಒಂದು ವೋಲ ಅಥವಾ ಮಿನಿ ಮಾರುತಿ ಟೈಪ್ ಬೇಕಾ ಅಥವಾ ಬಸ್ ಮಿನಿ ಬಸ್ಸಸ್ ಯಾವುದು ಯಾವುದು ನೀವು ಪ್ರಿಫರ್ ಮಾಡ್ತೀರಿ ಓಕೆ ಮಿನಿ ಬಸ್ ಅಂದರೆ ನಾರ್ಮಲ್ ಮಿನಿ ಬಸ್ ಸಾಕು ಅದರಲ್ಲಿ ಒಳಗಡೆ ಏನು ಬೇಕು ಅಂತ ಇಲ್ವಾ ಅಂದರೆ ಒಳಗಡೆ ಏನಾದ್ರು ನಿಮಗೆ ಟಿ ವಿ ಮ್ಯೂಸಿಕ್ ಆ ಥರ ಬೇಕಾ ಅಥವಾ ನಾರ್ಮಲಾಗಿ ಒಂದು ಟಿ ಟಿ ಥರದ್ದು ಸಾಕಾ ಒಂದು ಚೂರು ಹಾಂ ಚೂರು ಬಜೆಟೆಲ್ಲ ಜಾಸ್ತಿ ಆಗ್ಬೌದು ಹಾಂ ಸರಿ ಹಾಗಿದ್ದರೆ ಯಾವತ್ತು ಡೇಟ ಸರಿ ಹಾಗಿದ್ದರೆ ಬೆಳಗ್ಗೆ ಒಂದು ಹಾಂ ನಾಳೆ ಫೈ ತರ್ಟಿ ಸಿಕ್ಸಿಗೆಲ್ಲ ಬಂದರೆ ನಾಳೆ ಬೆಳಗ್ಗೆಯಿಂದಲೇ ಶುರು ಮಾಡ್ಬೌದು ಸಂಜೆ ಒಂದು ಎಂಟು ಗಂಟೆ ತನಕ ಎಲ್ಲ ಮಂಗಳೂರನ್ನೆಲ್ಲ ಸುತ್ತಿ ಮತ್ತೆ ಹೋಗ್ಬೋದು ಹಾಂ ಸರಿ